ಹಲೋ ಓಲಾ ಕಶ್ಟಮರ್ ಕೇರವ್ರ ಮಾತಾಡ್ತಿರೋದ ಸರ್ ಅದೇ ಇವಾಗ ನಾನು ಕ್ಯಾಬ್ ಬುಕ್ ಮಾಡಿದ್ದೆ ನಾನು ನಾನು ಎಲ್ಲಿಂದ ಅಂದರೆ ಚಿಕ್ಕಬಳ್ಳಾಪುರ ಟು ನಾನು ಬೆಂಗಳೂರು ಏರ್ಪೋಟಿಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಹಾಂ ನನಗೆ ಅದರಲ್ಲಿ ಎರಡು ಸಾವಿರ ಅಂತ ತೋರಿಸ್ತಾ ಇದೆ ಕ್ಯಾಬಲ್ಲಿ ಅಂದರೆ ಮೊಬೈಲ್ ಆ್ಯಪಲ್ಲಿ ನನಗೆ ಎರಡು ಸಾವಿರ ಅಂತ ತೋರಿಸ್ತಾ ಇದೆ ಅದರ ಮುಂಚೆಯೂ ನಿಮಗೆ ಫೋನ್ ಮಾಡಿ ಎಲ್ಲ ಬುಕ್ ಮಾಡ್ಕೊಂಡಿರೋದಕ್ಕೆ ನೀವೇ ಎರಡು ಸಾವಿರ ಅಂಥೇಳಿದ್ರಿ ಆದರೆ ಇವಾಗ ಡ್ರೈವರು ಈಗ ನಮಗೆ ಎರಡು ಸಾವಿರ್ದ ಇನ್ನೂರು ಕೊಡಿ ಅಂತ ಕೇಳ್ತಿದ್ದಾರೆ ಇದು ಹೆಂಗ ಸಾಧ್ಯ ಇವಾಗ ಆ್ಯಪಲ್ಲೆ ಒಂಥರ ತೋರಿಸ್ತಾ ಇದೆ ಡ್ರೈವರೆ ಒಂಥರಾ ಕೇಳ್ತಿದ್ದಾರೆ ಆದ್ರಿಂದ ದಯವಿಟ್ಟು ನಿಮ್ಮ ಡ್ರೈವರ್ಗೆ ಒಂದು ಏನೋ ಒಂದು ಬುದ್ಧಿ ಹೇಳಿ ಹಿಂಗೆಲ್ಲ ಕೇಳಬೇಡ್ರಿ ಕಶ್ಟಮರ್ ಹತ್ರ ಎಕ್ಸ್ಟ್ರ ದುಡ್ಡು ಅಂತ ಯಾಕೆಂದ್ರೆ ನಂಬಿಕೆ ಕಳ್ಕೊಂತಾರೆ ಆದ್ರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಆದಷ್ಟು ನೀವು ಈ ರೀತಿ ಡ್ರೈವರ್ಗಳ್ನ ನೀವು ನಿಮ್ಮ ಕಂಪ್ನಿಲ್ಲಿ ಕೆಲಸ ಮಾಡಕ್ಕೆ ಬಿಡಬೇಡ್ರಿ ನೀವು ಆದಷ್ಟು ನೋಡಿ ಇವಾಗ ನಮಗೆ ಆ್ಯಪಲ್ಲಿ ಎರಡು ಸಾವಿರ ಅಂತ ತೋರಿಸ್ತಿದೆ ಡ್ರೈವರ್ ಎರಡು ಸಾವಿರ್ದ ಇನ್ನೂರು ಕೇಳ್ತಿದ್ದಾರೆ ಸುಮ್ನೆ ನಮಗೂ ಮಾತಿಗೆ ಮಾತು ಚಕಮಕಿ ನಡೆಯುತ್ತೆ ಆದ್ರಿಂದ ದಯವಿಟ್ಟು ಈ ರೀತಿ ನೀವು ಇದಕ್ಕೆ ಏನು ಕಂಪ್ಲೇಂಟ್ ಅಂತ ತಿಳ್ಕೊಂಡೆ ನೀವು ಈ ಕ್ರಮವನ್ನು ತೊಗೊಳ್ಳಿ